ನಾವು ಬೈಕಿಂಗ್ನಲ್ಲಿ ರೈಡಿಂಗ್ ಮಾಡುವಾಗ ಪ್ರಮುಖವಾಗಿ ನಾವು ನಮ್ಮ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಂಚಾರ ಮಾಡಬೇಕಾಗ್ತದೆ ಮುಖ್ಯವಾಗಿ ಹೆಲ್ಮೆಟ್ ಮನುಷ್ಯ ಧರಿಸೋದು ಕಡ್ಡಾಯ ಅದು ಅದನ್ನು ಸರಕಾರ ಕೂಡ ಕಡ್ಡಾಯವಾಗಿ ಮಾಡಿದೆ ಯಾಕೆಂದ್ರೆ ವಾಹನ ಅಪಘಾತಗಳು ಸಂಭವಿಸಿದಾಗ ಹೆಚ್ಚಾಗಿ ಒಂದು ಬೈಕ್ ಸ್ಕಿಡ್ ಆಗಿಯಾ ಅಥವಾ ಜಾರಿ ಬಿದ್ದಾ ಅಥವಾ ಇನ್ನೊಂದು ಕ್ರ್ಯಾಶ್ ಆಗಿಯಾ ಏನಾದರೊಂದು ಆ್ಯಕ್ಸಿಡೆಂಟ್ ನಡೆದಾಗ ಹೆಚ್ಚಾಗಿ ತಲೆಗೆ ಏಟು ಬೀಳೋದು ಆ ತಲೆಗೆ ಏಟು ಬಿದ್ದ ಸಮಯದಲ್ಲಿ ಮೆದುಳಿಗೆ ಏಟು ಬೀಳುತ್ತೆ ಮೈನ್ ಆಗಿ ಒಂದು ಸಾವು ಸಂಭವಿಸಲು ಅದೂ ಒಂದು ಕಾರಣ ಹಾಗಾಗಿ ಹೆಲ್ಮೆಟನ್ನು ನಾವು ಅಳವಡಿಸಿದಾಗ ನಾವು ಒಂದು ವೇಳೆ ಕ್ರ್ಯಾಶ್ ಆದರು ಬಿದ್ದರು ನಮ್ಮ ತಲೆ ಭಾಗವನ್ನು ಹೆಲ್ಮೆಟ್ ರಕ್ಷಣೆ ಮಾಡುತ್ತದೆ ಹಾಗಾಗಿ ನಾವು ರೈಡಿಂಗ್ ಮಾಡುವಾಗ ಹೆಲ್ಮೆಟನ್ನು ಕಡ್ಡಾಯವಾಗಿ ನಾವು ಧರಿಸಲೇ ಬೇಕು ಅದು ನಮ್ಮ ರಕ್ಷಾ ಕವಚ ಇನ್ನು ಯಾವೆಲ್ಲ ದಾಖಲೆಗಳು ಬೇಕೆಂದ್ರೆ ಮುಖ್ಯವಾಗಿ ನಾವು ವಾಹನಗಳನ್ನು ಓಡಿಸೋವವರಿಗೆ ಲೈಸನ್ಸ್ ಬೇಕು ಟೂ ವೀಲರ್ ಇರಲಿ ಫೋರ್ ವೀಲರ್ ಇರಲಿ ಸಿಕ್ಸ್ ವೀಲರ್ ಇರಲಿ ಒಂದನೆದ್ದಾಗಿ ಲೈಸನ್ಸ್ ಬೇಕು ಎರಡನೆದಾಗಿ ಬೈಕ್ಗಳಿಗೆ ವಾಹನಗಳಿಗೆ ಸಂಬಂಧ ಪಟ್ಟ ದಾಖಲೆಗಳು ಏನೆಲ್ಲ ಬೇಕು ಅದೆಲ್ಲವನ್ನು ನಾವು ವಾಹನ ಸಂಚಾರ ಮಾಡುವಾಗ ಇಟ್ಟುಕೊಳ್ಳಬೇಕು ವರ್ಷಕೊಮ್ಮೆ ಇನ್ಸೂರ್ ಕಟ್ತಾ ಇರಬೇಕು ಮೂರು ತಿಂಗಳಿಗೊಮ್ಮೆ ಹೊಗೆಯನ್ನು ಚೆಕ್ ಮಾಡ್ತಾ ಇರಬೇಕು ಹಾಗಾಗಿ ಎಲ್ಲ ದಾಖಲೆಗಳು ನಮಗೆ ವಾಹನದಲ್ಲಿ ಸಂಚಾರ ಮಾಡುವಾಗ ಬೇಕು ಏಕೆಂದರೆ ಆರಕ್ಷಕರು ಯಾವ ಸಮಯದಲ್ಲಿ ಎಲ್ಲು ನಮ್ಮನ್ನು ಒಂದು ತಡೆದು ನಿಲ್ಲಿಸಿದಾಗ ಸಂಬಂಧಪಟ್ಟ ದಾಖಲೆಗಳನ್ನು ತೋರಿಸಿದರೆ ಎಲ್ಲ ಓಕೆ ಇದ್ದರೆ ಬಿಟ್ಟು ಬಿಡ್ತಾರೆ ಏನಾದರು ಒಂದು ದಾಖಲೆಗಳ ಕೊರತೆ ಇದ್ದರೆ ಆವಾಗ ಅವರಿಗೆ ಒಂದು ದಂಡ ಹಾಕೊ ಒಂದು ಕ್ರಮ ಇರುತ್ತೆ ಒಂದು ಹೆಲ್ಮೆಟ್ ನಾವು ಉಪಯೋಗಿಸದೆ ರೈಡ್ ಮಾಡಿದರೆ ಆ ಹೆಲ್ಮೆಟಿಗೊಂದು ಫೈನ್ ಇರುತ್ತೆ ಅಥವಾ ಲೈಸನ್ಸ್ ಇಲ್ಲ ಲೈಸನ್ಸ್ ವಿಥೌಟ್ ಲೈಸನ್ಸ್ ಡ್ರೈವಿಂಗ್ ಮಾಡಿದರೆ ನಾವು ಲೈಸನ್ಸನ್ನು ಬಿಟ್ಟೋದಾಗ ಅದಕ್ಕೊಂದು ಒಂದು ಫೈನ್ ಇರುತ್ತೆ ಹಾಗಾಗಿ ಈ ವಾರ್ಷಿ ವರ್ಷದ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದ್ದರೆ ಅದಕ್ಕೂ ಒಂದು ಫೈನ್ ಇರುತ್ತೆ ಹಾಗಾಗಿ ಪ್ರತಿಯೊಂದು ದಾಖಲೆಗಳು ಕಡ್ಡಾಯವಾಗಿ ನಾವು ಇಟ್ಟುಕೊಳ್ಳತಕ್ಕದ್ದು ಇಟ್ಟುಕೊಳ್ಳುಬೇಕು ಸಂಚಾರ ಮಾಡುವಾಗ ಅದಿಲ್ಲಾಂದರೆ ನಾವು ಕಾನೂನನ್ನು ಒಂದು ಉಲ್ಲಂಘನೆ ಮಾಡಿದಾಗೆ ಆಗ್ತದೆ ಅದು ಬಿಟ್ಟು ಮತ್ತೇನಿಲ್ಲ ಅದಕ್ಕೆ ತಕ್ಕ ಒಂದೊಂದು ಶಿಕ್ಷೆಗಳು ಇರುತ್ತೆ ಇಂತ ಇಂತ ಒಂದು ಕಾನೂನಲ್ಲಿ ಏನಾದರು ಒಂದು ಅಪರಾಧ ನಡೆದರೆ ಅದಕ್ಕೊಂದು ತಕ್ಕ ಶಿಕ್ಷೆ ಇರುತ್ತೆ ಅದನ್ನು ಆರಕ್ಷಕರಿಗೆ ಟ್ರಾಫಿಕ್ ಪೋಲೀಸಿನವ್ರಿಗೆ ಆ ಒಂದು ಅವರಿಗೊಂದು ಅಧಿಕಾರ ಇರುತ್ತೆ ಹಾಗಾಗಿ ನಾವು ವಾಹನದಲ್ಲಿ ಹೋಗಬೇಕಾದ್ರೆ ಸಂಚಾರ ಮಾಡಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅದರ ಜೊತೆ ಜೊತೆಗೆ ನಾವು ನಮ್ಮ ದಾಖಲೆ ಪ್ರಮಾಣ ಪತ್ರಗಳನ್ನು ಇಟ್ಟುಕೊಂಡು ಸಂಚರಿಸಬೇಕು ಆಗ ಎರಡೂ ಸೇಫ್ಟ್ ಆಗಿ ಇರುತ್ತೆ ಕಾನೂನು ಪ್ರಕಾರವಾಗಿ ಸೇಫು ಮತ್ತೆ ಏನಾದರು ಅಪಘಾತ ಏನಾದರು ಸಂಭವಿಸಿದಾಗ ಏನು ತಲೆಗೆ ಏಟು ಬೀಳೋದನ್ನು ಹೆಲ್ಮೆಟ್ ಮುಖಾಂತರವಾಗಿ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ಓಕೆ ಸರ್